ಹಲೋ ಮೇಡಮ್ ನಾನು ಬಾಗಿಲ್ ಭಾಗ್ಯಲಕ್ಷ್ಮಿ ನಾವು ಗೋಲ್ಡ್ ಇಡಬೇಕು ಅದು ಗೋಲ್ಡ್ ಮೇಲೆ ಸಾಲ ತೊಗೊಬೇಕು ಅಂತಿದ್ದೀವಿ ಇಂಟ್ರೆಸ್ಟು ಎಷ್ಟಿದೆ ಪ್ರೊಸಿಜರ್ ಏನು ಅಂತ ಕೇಳ್ಬೋದಾ ಅಂತ ತುಪ್ ಓಕೆ ಅದು ರೇಟ್ ಎಷ್ಟು ಅಂದರೆ ಇವಾಗ ಎಷ್ಟು ಇದೆ ರೇಟು ಅದ್ರದ್ದು ಪರ್ಸೆಂಟೇಜು ಓಕೆ ಬಡ್ಡಿ ಇದು ಎಷ್ಟಿದೆ ಇವಾಗ ಗೋಲ್ಡ್ ರೇಟು ಇವಿಷ್ಟು ಗ್ರಾಮಿಗೆ ಈಗ ಎಂಬತ್ತು ಗ್ರಾಮ್ ಇಡ್ತೀವಿ ಅನ್ಕೊಳ್ಳಿ ಎಂಬತ್ತು ಗ್ರಾಮಿಗೆ ಎಷ್ಟು ದುಡ್ಡು ಸಿಗ್ಬೋದು ಹಾಂ ಎಯ್ಟಿ ಗ್ರಾಮ್ಸಿಗೆ ಹ್ಞೂ

ಹೌದಾ ಇದು ಮೇಡಮ್ ಈಗ ನಾವು ಏನೇನು ಪ್ರೊಸಿಜರ್ ಇದೆ ಡಾಕ್ಯುಮೆಂಟ್ಸ್ ಏನೇನು ತರಬೇಕು ಬರ್ಬೇಕಾದ್ರೆ

ಮೇಡಮ್ ಅದು ಗೋಲ್ಡ್ ಇಟ್ಟರೆ ಆವತ್ತೇ ಕೊಡ್ತಿರೋ ಅಥ್ವಾ ಎಷ್ಟು ದಿನ ತೊಗೊಳುತ್ತೆ ಎ ಟಿ ಎಮ್ಮು ಚೆಕ್ಕು ಪಾಸ್ ಬುಕ್ಕು ಎಲ್ಲ ಇದೆ ಮೇಡಮ್ ಪಹಣಿ ಒಂದು ತಂದರೆ ಕಮ್ಮಿ ಆಗುತ್ತೆ ರೇಟ್ ಜಾಸ್ತಿ ಆಗುತ್ತೆ ಹೌದಾ ಮೇಡಮ್ ಸರಿ ಮೇಡಮ್ ಬರ್ತೀವಂತೆ ತ್ಯಾಂಕ್ ಯು ತ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು